ಶೂ ಪಾಶ್ಚಿಮಾತ್ಯ ರಾಷ್ಟ್ರದ ಸಂಸ್ಕೃತಿಯ ಮೂಲಕ ನಮ್ಮ ಭಾರತಕ್ಕೆ ಕಾಲಿಟ್ಟಂತಹ ಈ ಶೂ ಇದೇನೇ ಇರಲಿ ಒಟ್ಟಾರೆ ಕರ್ನಾಟಕದ ಜನತೆಗೆ ಅದರಲ್ಲೂ ಕೂಡ ನಮ್ಮ ಹಳ್ಳಿಯ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಭಾಗದ ಜನರಿಗೆ ಶೂ ಬಗ್ಗೆ ಅಲ್ಪ ಜ್ಞಾನ ಇದ್ದರೂ ಕೂಡ ತಾತ್ಕಾಲಿಕವಾಗಿ ಪಾಶ್ಚಿಮಾತ್ಯ ರಾಷ್ಟ್ರವನ್ನು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಶೂನ ಮಹತ್ವ ಹೆಚ್ಚುತ್ತಿದೆ ಜೊತೆಗೆ ಹಳ್ಳಿಯ ಗ್ರಾಮೀಣ ಭಾಗದ ಯುವಕರು ಮತ್ತು ಮಕ್ಕಳು ಕೂಡ ಶೂಗಳನ್ನು ಹಾಕಿಕೊಳ್ಳುವ ಮೂಲಕ ತಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಜೊತೆಗೆ ಇಲ್ಲಿ ಒಂದಿಷ್ಟು ಕಾಲಗಳ ಮಹತ್ವವನ್ನು ಹೇಳುವುದಾದರೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಸ್ವಾತಂತ್ರ್ಯ ಸಿಕ್ಕ ನಂತರ ಬ್ರಿಟೀಷ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರ ಸಂಸ್ಕೃತಿ ಭಾರತಕ್ಕೂ ಕೂಡ ಕಾಲಿಟ್ಟಿತ್ತು ಇದರ ಹಿನ್ನೆಲೆಯಲ್ಲಿ

ಇಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಅಂದರೆ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಶೂಗಳನ್ನು ವಿವಿಧ ರೀತಿಯಲ್ಲಿ ಅಳವಡಿಸ್ಕೊಳ್ಳುತ್ತೆ ಯಾಕಂತಂದ್ರೆ ಸರ್ಕಾರದ ಶಾಲೆನೇ ಹೆಚ್ಚಿಸಬೇಕು ಅನ್ನೊ ಎಂಬುವ ಉದ್ದೇಶದಿಂದ ಖಾಸಗಿ ಶಾಲೆಗಳಿಗೂ ಕೂಡ ಸೆಡ್ಡು ಹೊಡೆಯುವಂತಹ ಮಹತ್ವವನ್ನು ಈ ಒಂದು ಶೂಗಳ ಮೂಲಕ ಸರ್ಕಾರ ಚಾಲನೆ ನೀಡ್ತು ಅದೇನೇ ಇರಲಿ ಶೂ ಹಾಕಿಕೊಳ್ಳುದರ ನನ್ನ ಮಹತ್ವ ಸಕರಾತ್ಮಕ ಭಾವನೆ ಏನಂತಂದ್ರೆ ಒಂದು ರೀತಿಯಿಂದ ನೋಡುಗರ ಮನಸ್ಸು ಮುದ ನೀಡುವುದರ ಜೊತೆಗೆ ನೋಡುಗರು ಕೂಡ ವಿಶೇಷ ಶ ರೀತಿಯಲ್ಲಿ ಶೂಗಳನ್ನು ನೋಡ್ತಾರೆ ಶೂ ಹಾಕ್ಕೊಂಡಾಗ ಅದಲ್ಲೂ ಕೂಡ ವಿಶೇಷವಾಗಿ ಇನ್ನೂ ಹೇಳೋದಾದರೆ ಶೂನ ಯಾವ ರೀತಿಯ ಶೂ ನಾವು ನಡಿಯೋವಾಗ ರಸ್ತೆಯಲ್ಲಿ ಮೊದಲು ನೋಡೋದೇ ನಮ್ಮ ಕಾಲು ಅಂದರೆ ಕಾಲಲ್ಲಿ ಯಾವ ರೀತಿ ಆದಂತಹ ಚಪ್ಪಲಿ ಅಥವಾ ಶೂಗಳನ್ನ ಧರಿಸಿದ್ದಾರಂತ ನೋಡ್ತಾರೆ ಅದರಲ್ಲೂ ಕೂಡ ಶೂ ಎ ಎಲ್ಲರ ಕಣ್ಣಿಗೆ ಮುಖ್ಯವಾಗಿ ಕಾಣ್ತವೆ ಹಾಗಾಗಿ ಶೂನ ಯಥೇಚ್ವಾಗಿ ನೋಡೊ ನೋಡ್ತಕ್ಕಂತಹ ಭಾವನಾತ್ಮಕವಾದ ಸಂಬಂಧ ಬೆಳೆಸಿದೆ ಒಟ್ಟಾರೆ ಏನೇ ಇರಲಿ ಶೂಗಳ ಬಗ್ಗೆ ಮಹತ್ವ ಸ್ಥಾನವನ್ನು ಪಾಶ್ಚಿಮಾತ್ಯ ರಾಷ್ಟ್ರವನ್ನು ಸಂಸ್ಕೃತಿ ಕೊಡುಗೆ ಎಂತ ಹೇಳ್ಬೋದು ಅದರಲ್ಲಿ ಕೂಡ ಭಾರತದ ಪಾ ಸ ಹಲವು ಇತಿಹಾಸದಲ್ಲಿ ನೋಡೋದಾದ್ರೆ ಮೊದಲು ಬೇರೆ ರೀತಿಯಾದ ಶೂಗಳು ಕೂಡ ಧರಿಸ್ತಿದ್ರು ಪಾಶ್ಚಿಮಾತ್ಯ ರಾಷ್ಟ್ರದ ನಂತರ ಸಂಸ್ಕೃತಿಯ ನಂತರ ವಿವಿಧತೆಯಲ್ಲಿ ಅಂದರೆ ಬೇರೆ ರೀತಿಯಲ್ಲಿ ಕೂಡ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ಅದರಲ್ಲೂ ಕೂಡ ಹಲವಾರು ರೀತಿ ಈಗಿನ ಒಂದು ಕಾಲದಲ್ಲಿ ಹಲವಾರು ರೀತಿಯಾದ ಶೂಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅಂಥೇಳ್ತಾ ಶೂಗಳು ಯಥೇಚ್ಚವಾಗಿ ದೇಶದ ತುಂಬ ಈಗ ಪ್ರತಿಯೊಂದು ಕೂಡ ಕೆಲಸ ಕಾರ್ಯಗಳಿಗೆ ಕಾರ್ಯಕ್ರಮಗಳಿಗೆ ಕಾಲೇಜಿಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಶೂಗಳನ್ನು ಧರಿಸ್ಕೊಂಡು ಹೋಗತಕ್ಕಂಥದ್ದು ಮಹತ್ವ ಪೂರ್ಣವನ್ನು ಪಡ್ಕೊಂಡಿದೆ ಜೊತೆಗೆ ಅದ್ರಲ್ಲಿಯೂ ಕೂಡ ರನ್ನಿಂಗ್ ಶೂಸ್ ಆ ರನ್ನಿಂಗ್ ಶೂಸ್ ಸ್ಪೋರ್ಟ್ಸ್ ಶೂ ಅಂತ ಕರೀತಾರೆ ಅದರಲ್ಲೂ ಕೂಡ ರನ್ನಿಂಗ್ ಶೂಸ್ ಬಗ್ಗೆ ಅಲ್ಲಿ ಹೋಗೋದಾದರೆ ಯಾವುದೇ ರೀತಿಯಾದಂತ ಕಾಲು ಚೀಲವನ್ನು ಧರಿಸ್ಕೊಂಡು ಕಾಲು ಚೀಲವನ್ನು ಹಾಕ್ಕೊಂಡು ದ ಹೋಗ್ತಿರ್ತಾರೆ ಅಲ್ಲಿಯೂ ಕೂಡ ಗಮನಾರ್ಹ ಗಮನಿಸಬೇಕಾದಂತಹ ಅಂಶ ಏನಂತಂದ್ರೆ ಎಲ್ಲರ ಕಣ್ಣಿಗೆ ಕಾಣತಕ್ಕಂಥದ್ದು ಶೂ ರನ್ನಿಂಗ್ ಹೋಗ್ತಿದ್ದಾರೆ ಅಂತ ಅಂದರೆ ಶೂ ಶೂ ಹಾಕ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದರೆ ರನ್ನಿಂಗ್ ಅನ್ ಅಂತ ಅನ್ನಿಸ್ಬಿಡುತ್ತೆ ಏನೇ ಆಗಲಿ ಒಟ್ಟಾರೆಯಲ್ಲಿ ಈ ಒಂದು ಶೂಗಳ ಮಹತ್ವ ಒಂದು ಸಂಪೂರ್ಣವಾಗಿ ಹೆಚ್ಚಿನದಾಗಿ ಗ್ರಾಮೀಣ ಮತ್ತು ನಗರದಲ್ಲೂ ಕೂಡ ಶೂಗಳ ಮಹತ್ವ ಹೆಚ್ಚು ಹೆಚ್ಚುತ್ತಾ ಹೋಗ್ತಾಯಿದೆ ಏನೇ ಆಗಲಿ ಒಟ್ಟಾರೆ ಇದಿಷ್ಟು ಶೂಗಳ ಮಹತ್ವ